ಕಾಲೇಜ್ ಪ್ರಿನ್ಸಿಪಲಾ ಮಾತಾಡ್ತಿರೋದು ನನ್ನ ಹೆಸ್ರು ರಮ್ಯಾ ಅಂತ ನಾನು ಪಶ್ಟ್ ಇಯರ್ ಪಶ್ಟ್ ಇಯರಿಗೆ ಅಡ್ಮಿಷನ್ ಆಬೇಕಿತ್ತು ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕಿತ್ತು ಸೈನ್ಸ್ ತಗೊಂಬೇಕಿತ್ತು ಕಾಲೇಜ್ ಫೀಸ್ ಎಷ್ಟು ನೈನ್ಟಿ ಫೈವ್ ಹ್ಞೂ ಹಾಂ ಹ್ಞೂ ಹ್ಞೂ

ಹಾಂ ಹಾಂ ಹಾಂ ಹ್ಞೂ

ಯಾವತ್ತು ಬರಬೇಕು ಕಾಲೇಜ್ ಅಡ್ಮಿಷನ್ಗೆ

ಹಾಂ ಲಾಸ್ಟ್ ಡೇಟು ಹಾಂ ಹಾಂ ಹಾಂ

ಹಾಂ ಸರ್

ಹಾಂ ಸರ್ ಸ ಏನೇನು ತಗೊಬರಬೇಕು

ತ್ಯಾಂಕ್ ಯು ಸರ್